ನಾನು ಕೇಳಿರೋ ಪ್ರಕಾರ ಪ್ರತ್ರಿಕೆಗಳಲ್ಲಿ ದಿನ ಪತ್ರಿಕೆಗಳಲ್ಲಿ ಕನ್ನಡ ಪ್ರಭ ವಿಜಯವಾಣಿ ಪ್ರಜಾವಾಣಿ ಈ ಥರ ಹಲವಾರು ಪತ್ರಿಕೆಗಳನ್ನ ನೋಡಿದಿನಿ ಕೇಳಿದಿನಿ ಕೂಡ ಮತ್ತು ಅದರಲ್ಲಿ ತುಂಬ ಓದುತಿರ್ತಿನಿ ಕೆಲವೊಮ್ಮೆ ತುಂಬ ಕಡಿಮೆ ಓದಿದ್ದೀನಿ ಕೂಡ ಇನ್ನು ಸುದ್ದಿ ವಾಹಿನಿಗಳು ಬಂದರೆ ಟಿ ವಿ ನೈನ್ ಫಸ್ಟ್ ಆಮೇಲೆ ನ್ಯೂಸ್ ಫಸ್ಟ್ ಅದುಬಿಟ್ರೆ ಇ ಟಿ ವಿ ಆಂಡ್ ತುಂಬ ತುಂಬ ಚಾನಲ್ಸ್ಗಳು ಬಂದಿದೆ ಇವಾಗೇನು ತುಂಬಾ ಇದೆ ಉದಯ ನ್ಯೂಸ್ ಚಾನಲ್ ಚಂದನ ಹೀಗೆ ಹಲವಾರು ಟಿ ವಿ ನೈನ್ ಟಿ ವಿ ಪೈ ಪವರ್ ಪವರ್ ಟಿ ವಿ ಇತರ ಹಲವಾರು ಸುದ್ದಿ ವಾಹಿನಿಗಳನ್ನ ಹೆಸ್ರು ಕೇಳಬಹುದು ಹಲವಾರು ಯಾಕೆ ನಾವು ನೋಡ್ತಿವಿ ಅನ್ನೊದಾದರೆ ಇವಾಗಿನ ಕರೆಂಟ್ ಅಫೇರ್ಸ್ ಪ್ರಸ್ತುತವಾಗಿ ಏನು ಸುದ್ದಿಗಳು ಹರಡ್ತಿದೆ ಏನು ಘಟನೆಗಳು ನಡಿತಿದೆ ಅದ್ರ ಬಗ್ಗೆ ನಾವು ತಿಳ್ಕೊಬೇಕು ಅನ್ನೋದಾದರೆ ಇದನ್ನು ನಾವು ಫಾಲೋ ಮಾಡಲೇಬೇಕಾಗತ್ತೆ ಹಾಗಾಗಿ ಇದನ್ನು ನಾವು ಅನುಸರಿಸ್ತಿರೋದು ನಮ್ಮ ಕುಟುಂಬದಲ್ಲಿ ಅಂದರೆ ನನ್ನ ಫ್ಯಾಮಿಲಿಯಲ್ಲಿ ನೋಡೋದು ಎಲ್ಲರು ಟಿ ವಿ ನೈನ್ ಚಾನೆಲ್ ಯಾಕೆಂದರೆ ಅಟ್ ಪ್ರೆಸೆಂಟ್ ಏನು ಆಗ್ತದೆ ಪ್ರಸ್ತುತ ಏನು ಘಟನೆಗಳಾಗ್ತಿದೆ ಕರೆಂಟ್ ಅಫೇರ್ಸ್ ಅಂತ ಹೇಳ್ತಿವಲ್ವ ಆ ಥರ ಏನಾಗ್ತದೆ ಅನ್ನೋದನ್ನು ಕ್ಲಿಯರಾಗಿ ಕರೆಕ್ಟಾಗಿ ಹೇಳ್ತಾರೆ ಮತ್ತು ನನಗೆ ನನಿಗಿಷ್ಟವಾದ ಚಾನೆಲ್ ಯಾವುದು ಅಂದರೆ ಡಿ ಡಿ ನ್ಯೂಸ್ ಚಾನಲ್ ಡಿ ಡಿ ನ್ಯೂಸ್ ಚಾನಲ್ ಯಾಕೆ ಅಂತಂದರೆ ಸೊ ಅವರು ತುಂಬ ಡ್ರ್ಯಾಗ್ ಮಾಡೋಲ್ಲ ಎಳೆಯೊಲ್ಲ ಸೊ ಏನು ಇನ್ಫಾರ್ಮೇಷನ್ ಇದೆ ಹೇಗೆ ಹೇಳಬೇಕು ಹೇಗೆ ಪ್ರೆಸೆಂಟ್ ಮಾಡಬೇಕು ಹೇಗೆ ಪ್ರಸ್ತುತ ಪಡಿಸಬೇಕು ಅನ್ನೋದನ್ನ ಕೂಡ ಚೆನ್ನಾಗ್ ಹೇಳ್ತಾರೆ ಹಾಗಾಗಿ ನನಗೆ ಡಿ ಡಿ ಮೀನ್ಸ್ ಚಂದನ ಸುದ್ದಿ ವಾಹಿನಿ ನನಗೆ ತುಂಬ ಇಷ್ಟ ಆಗುವಂತಹದ್ದು ಆದರೆ ಅದನ್ನು ನೋಡೊದು ತುಂಬ ಕಡಿಮೆ ಚಿಕ್ಕವಳಿದ್ದಾಗ ತುಂಬ ನೋಡ್ತಿದ್ದೆ ಏಕೆಂದರೆ ಅದೊಂದೇ ಚಾನಲ್ ಇದ್ದಿದ್ದು ಆಲ್ಮೋಸ್ಟ್ ಚಾನಲ್ ಅಂದರೆ ಅದ್ರಲ್ಲೇ ಎಲ್ಲದು ಬರ್ತಿತ್ತು ಸುದ್ದಿ ವಾಹಿನಿ ಅಂತಾಗಲಿ ಒಳ್ಳೆ ದಾರವಾಹಿಗಳು ಮೊದ್ಲು ಆ ಥರ ತುಂಬ ಬರ್ತಿತ್ತು ಇವಾಗ ಅದಕ್ಕೆ ಅಂತಾ ಸುದ್ದಿ ವಾಹಿನಿಗಂತ ಇವಾಗ ಸುದ್ದಿ ಕೊಡೋಕೆ ಅಂತಾ ಸುದ್ದಿ ವಾಹಿನಿಗಳನ್ನು ಏರ್ಪಡಿಸಿದ್ದಾರೆ ಇವಾಗೆಲ್ಲ ಅದೇ ಕೂಡ ರನ್ನಿಂಗಲ್ಲಿ ಇರೋದು ಕೂಡ ರನ್ನಿಂಗಲ್ಲಿರೋದು ಹಾಗಾಗಿ ನೋಡ್ತಾ ಹೋಗ್ತಿವಿ ಎಲ್ಲರು ಕೂಡ ಅನುಸರಿಸಿದರೆ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಳ್ಳೊದು ತುಂಬ ಈಸಿ ಆಗುತ್ತೆ ನ್ಯೂಸ್ ಪೇಪರ್ಸ್ ಮತ್ತು ಟಿ ವಿ ಚಾನಲ್ಸ್ ಅಂತ ಏನು ಹೇಳ್ತಿವಿ ಅದನ್ನು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ಈಸಿಯಾಗಿ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊತಾ ಹೋಗಬಹುದು ಇದರಿಂದ ಏನು ಯೂಸ್ ಆಗ್ಬೌದು ಯಾಕೆ ನೋಡ್ತಿವಿ ಅನ್ನೋದಾದರೆ ಕರೆಂಟ್ ಅಫೇರ್ಸ್ನು ತಿಳ್ಕೋಬೌದು ಅದ್ನ ಬಿಟ್ಟರೆ ಸೊ ನಾವು ಮುಂದೆ ಏನಾದರು ಕಾಂಪಿಟೇಟಿವ್ ಪರೀಕ್ಷಾ ಪರೀಕ್ಷೆಗಳನ್ನ ತಗೋತಿವಿ ಅನ್ನೋದಾದರೆ ಹುದ್ದೆಗಳಿಗೆ ಪರೀಕ್ಷೆಗಳನ್ನ ತಗೋತಿವಿ ಅನ್ನೋದಾದರೆ ಅಲ್ಲಿ ಈ ಥರ ಎಲ್ಲ ಕರೆಂಟ್ ಅಫೇರ್ಸ್ ಬಗ್ಗೆ ಕ್ವಷನ್ಸ್ ಇರೋದರಿಂದ ಅದನ್ನು ನಾವು ಫಾಲೋ ಮಾಡಬೇಕಾಗತ್ತೆ ನಾವದನ್ನು ಅರ್ಥ ಮಾಡಿಕೊಬೇಕು ಏನು ನಡೀತಿದೆ ಅನ್ನೋದನ್ನು ವಿಷಯಗಳನ್ನು ಗಳಿಸ್ತಾ ಹೋಗಬೇಕು ಅವಾಗ ನಮಗೆ ಎಕ್ಸಾಂ ಕೂಡ ಅಂದರೆ ಪರೀಕ್ಷೆ ವೀವ್ ಅಲ್ಲು ಕೂಡ ನಮಗೆ ತುಂಬ ಈಸಿ ಆಗ್ತಾ ಹೋಗುತ್ತೆ ಸುಲಭ ಆಗ್ತಾ ಹೋಗುತ್ತೆ ಇದನೆಲ್ಲ ಫಾಲೋ ಮಾಡೋದರಿಂದ ಕೆಲವೊಂದು ನಾವು ಬುಕ್ಗಳಲ್ಲಿ ಕೂಡ ಇದನ್ನು ಓದ್ಬೌದು ನ್ಯೂಸ್ ಪೇಪರಲ್ಲಿ ಓದ್ತಾ ಇರ್ತಿವಿ ಮತ್ತು ಟಿ ವಿ ವಾಹಿನಿಗಳು ಸುದ್ದಿ ವಾಹಿನಿಗಳಲ್ಲಿ ಕೇಳ್ತಿರ್ತಿವಿ ಆದರೆ ಸುದ್ದಿ ವಾಹಿನಿಗಳಲ್ಲಿ ಚಿತ್ರಣಾತ್ಮಕವಾಗಿ ತೋರಿಸೋದ್ರಿಂದ ನಮ್ಮ ತಲೆಗೆ ಬೇಗ ಹೋಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ನ್ಯೂಸ್ ಪೇಪರ್ ಅಂದ್ರೆ ಪತ್ರಿಕೆಗಳಿಗಿಂತ ಟಿ ವಿ ಸುದ್ದಿ ವಾಹಿನಿಗಳಿಂದ ವಿಷಯಗಳ್ನ ಬೇಗ ಕಲಿತ್ಕೋಬೌದು ವಿಷಯಗಳನ್ನ ಬೇಗ ತಲೆಗೆ ತುಂಬ್ಕೋಬೌದು ಅನ್ನೋದು ನನ್ನ ಅಭಿಪ್ರಾಯ ಕೆಲವರದು ಅವ್ರ್ ಅವರದೇ ಆದ ಅಭಿಪ್ರಾಯಗಳಿರತ್ತೆ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ ನನ್ನ ಅಭಿಪ್ರಾಯ ಇದಾಗಿದೆ